ಕೋಲಾರ ಜಿಲ್ಲೆಯಲ್ಲಿ ಸುಮಾರು ಮೂವತ್ತೈದು ವರ್ಷಗಳಿಂದ ಶಿವಾರ ಪಟ್ಟಣ ಗ್ರಾಮದಲ್ಲಿ ದೇವರ ವಿಗ್ರಹಗಳನ್ನು ಕೆತ್ತನೆ ಮಾಡುತ್ತಾರೆ ಇವುಗಳು ತುಂಬ ಸೊಗಸಾಗಿ ಮತ್ತು ಆಕರ್ಷಣೀಯವಾಗಿ ಕಾಣುತ್ತವೆ ಅದೇ ರೀತಿ ಕೋಲಾರದಲ್ಲಿ ಕಪ್ಪು ಗ್ರಾನೈಟ್ ಕಪ್ಪು ಗ್ರಾನೈಟ್ ಮೇಲೆ ಹೆಸರುಗಳು ಚಿತ್ರಗಳು ಕೆತ್ತನೆಗೆ ಹೆಸ್ರುವಾಸಿಯಾಗಿದೆ ಕುಂಬಾರಿಕೆಯಲ್ಲಿ ಪ್ರಸಿದ್ಧಿಯನ್ನು ಪಡೆದಿದೆ ಹಾಗೇ ಕೋಲಾರದ ಒಂದು ಬೀದಿಯೇ ಕುಂಬಾರರ ಬೀದಿ ಎಂದೇ ಪ್ರಸಿದ್ಧಿ ಇಲ್ಲಿ ವಿವಿಧ ರೀತಿಯ ಕರಕುಶಲ ವಸ್ತುಗಳು ದೊರೆಯುತ್ತವೆ ವಿವಿಧ ಆಕಾರಗಳನ್ನು ಹೊಂದಿರುವಂತಹ ಮಡಿಕೆಗಳು ಮಡಿಕೆಗಳು ಸಿಗುತ್ತವೆ ಚಿತ್ರಕಲೆ ಚಿತ್ರಕಲೆಯು ಕೋಲಾರದ ಅಂತರಗಂಗೆ ಬೆಟ್ಟದ ಮೇಲೆ ಆದಿಮ ಕೇಂದ್ರ ಗೋಡೆಗಳ ಮೇಲಿನ ಚಿತ್ರಗಳು ತುಂಬ ಸೊಗಸಾಗಿದ್ದು ಜನರ ಮೆಚ್ಚುಗೆಯನ್ನು ಪಡೆದಿದೆ ಮತ್ತು ಮಡಿಕೆಗಳ ಮೇಲೆ ಬಿಡಿಸುವ ಚಿತ್ರಗಳು ಅಲಂಕಾರಿಕ ವಸ್ತುಗಳ ಮೇಲೆ ಬಿಡಿಸುವ ಚಿತ್ರಗಳು ಪ್ರಸಿದ್ಧಿ ಪಡೆದಿವೆ ಅಂದರೆ ನಮ್ಮ ಕೋಲಾರದ ಭಾಗದಲ್ಲಿ ಮಡಿಕೆಗಳ ಮೇಲೆ ಬಿಡಿಸುವಂಥ ಚಿತ್ರಗಳು ತುಂಬ ಆಕರ್ಷಣೀಯವಾಗಿದ್ದು ಸೊಗಸಾದ ವಾತಾವರಣವನ್ನು ನಿರ್ಮಿಸುತ್ತವೆ ಕೋಲಾರದಲ್ಲಿ ಅಮ್ಮಾವ್ರ ಪೇಟೆಯಲ್ಲಿ ಬಡಗಿಗಳು ಮರದ ಹಲಗೆಯ ಮೇಲೆ ಅಂದರೆ ಮನೆಯ ಬಾಗಿಲುಗಳಿಗೆ ದೇವರ ವಿಗ್ರಹಗಳು ಕಾವೇರಿ ಅಮ್ಮನ ವಿಗ್ರಹಗಳು ಸಹ ಕೈಯಲ್ಲಿ ಕೆತ್ತನೆ ಮಾಡುವಂತಹ ಚಾಣಕ್ಯರನ್ನು ನಾವು ಕೋಲಾರ ಕೋಲಾರದಲ್ಲಿ ಕಾಣಬಹುದು ಚಿತ್ರಕಲೆ ಆಗಿರ್ಬೋದು ಶಿಲ್ಪಕಲೆ ಜವಳಿ ಕುಂಬಾರಿಕೆ ಮುದ್ರಣ ಎಲ್ಲ ಕ್ಷೇತ್ರದಲ್ಲಿಯೂ ತನ್ನದೇ ಆದಂತಹ ಕರಕುಶಲ ಕಲಾಕಾರರನ್ನು ನಮ್ಮ ಜಿಲ್ಲೆಯು ಹೊಂದಿವೆ